ಆತ್ಮೀಯರೆ ಮೊದ್ಲ್ನೇದಾಗಿ ನಾವು ಉತ್ತರ ಕರ್ನಾಟಕದ ರಾಯ್ಚೂರ್ ಜಿಲ್ಲೆ ಆಗಿರೋದರಿಂದ ನಮ್ಮ ಕಡೆ ಮೊದ್ಲ್ನೇದಾಗಿ ಬೆಳೆಯುವ ಬೆಳೆಗಳು ಪ್ರಮುಖ ಬೆಳೆಗಳಂದರೆ ಅದು ಭತ್ತ ಹತ್ತಿ ಮತ್ತು ಮೆಣ್ಸಿನ ಗಿಡ ಇದರಲ್ಲಿ ನೋಡಬೇಕಂದ್ರೆ ಯಾವುದ್ರಲ್ಲಿ ಅತ್ಯುತ್ತಮ ಇಳುವರಿ ಬರೋ ಬೆಳೆ ಅಂದರೆ ಮೊದ್ಲ್ನೇದಾಗಿ ನೀವು ನೋಡೋದಕ್ಕೆ ಹೋದಾಗ ಇದು ಹತ್ತಿ ಹತ್ತಿಯಲ್ಲಿ ಕೇವಲ ಆರರಿಂದ ಏಳು ಕಿಂಟಲ್ ಒಂದು ಎಕ್ರೆಗೆ ಬರುತ್ತೆ ಎರಡನೇದಾಗಿ ಮೆಣ್ಸಿನ ಗಿಡ ಮೆಣ್ಸಿನ ಗಿಡದಲ್ಲಿ ಹತ್ತರಿಂದ ಹನ್ನೆರಡು ಕ್ವಿಂಟಲ್ ಒಂದು ಎಕ್ರೆಗೆ ಬರುತ್ತೆ ಮೂರನೇದಾಗಿ ಮತ್ತು ಬಹುಮುಖ್ಯವಾಗಿ ಬರೋ ಬೆಳೆ ಅತ್ಯುತ್ತಮ ಇಳುವರಿ ಬರೋ ಬೆಳೆ ಎಂದರೆ ಅದು ಭತ್ತ ಒಂದು ಎಕ್ರೆಗೆ ಇಪ್ಪತ್ತರಿಂದ ಇಪ್ಪತ್ತೈದು ಕಿಂಟಲ್ವರೆಗೂ ಭತ್ತ ಇಳುವರಿಯನ್ನು ಕೊಡುತ್ತೆ ಇದರಿಂದಾಗಿ ನಾವು ಅತ್ಯುತ್ತಮ ಇಳುವರಿ ಬ ನೀಡುವ ಬೆಳೆ ಯಾವುದು ಅಂತಂದರೆ ನಮ್ಮ ಕಡೆ ಭತ್ತ ಅಂತ ಹೇಳ್ಬೋದು ಮತ್ತು ಎರಡನೇದಾಗಿ ನಮ್ಮ ಕಡೆ ಯಾವ ಬೆಳೆ ಜಾಸ್ತಿ ಲಾಭವನ್ನು ತಂದುಕೊಡ್ತದಂದ್ರೆ ಅದರಲ್ಲಿ ಪ್ರಮುಖವಾಗಿ ಪಾತ್ರವಹಿಸೋದೇ ಮೆಣ್ಸಿನ ಗಿಡ ಏಕಂದ್ರೆ ಇದು ಒಂದು ಎಕ್ರೆಗೆ ಇಳುವರಿ ತಕ್ಕ ಮಟ್ಟಿಗೆ ಕೊಡ್ಬೋದು ಎಷ್ಟಂದ್ರೆ ಹತ್ರಿಂದ ಹನ್ನೆರಡು ಕ್ವಿಂಟಲ್ ಕೊಟ್ರೂ ಅದ್ರದ್ದು ಆ ಮಾರ್ಕೆಟ್ ಪ್ರೈಸ್ ಅಂದ್ರೆ ಏನಂತೀರ ಮಾರುಕಟ್ಟೆ ಬೆಲೆ ಕೆ ಮಾರುಕಟ್ಟೆ ಬೆಲೆ ನೋಡೋ ಅದ್ರ ಪ್ರಕಾರ ನೋಡೋದರಿಂದ ಅದು ಒಂದು ಎಕ್ರೆಗೆ ಒಂದು ಲಕ್ಷದವರ್ಗೂ ಖರ್ಚಾಗುತ್ತೆ ಬೆಳೆಸ್ಬೇಕಂದ್ರೆ ಆದರೆ ಮಾರುಕಟ್ಟೆ ಬೆಲೆಗೆ ಏನು ಹತ್ತರಿಂದ ಹನ್ನೆರಡು ಕುಂಟಲ್ ಮಾರಾಟ ಮಾಡಿದ್ರೆ ಒಂದು ಎಕ್ರೆಗೆ ಮಿನ್ನಿ ಕನಿಷ್ಠವಾಗಿ ನಾಲ್ಕರಿಂದ ಮೂರರಿಂದ ನಾಲ್ಕು ಲಕ್ಷದ್ವರ್ಗೂ ಆದಾಯ ಬರುತ್ತೆ ಅದು ಅದರಲ್ಲಿ ಒಂದು ಲಕ್ಷವನ್ನ ಬ ಖರ್ಚು ಖರ್ಚು ವೆಚ್ಚ ಎಲ್ಲ ತೆಗೆದ್ರೆ ನಮಗೆ ಅದರಲ್ಲಿ ಮೂರು ಲಕ್ಷ ಅಥ್ವಾ ಎರಡರಿಂದ ಮೂರು ಲಕ್ಷದವರ್ಗೂ ನಮಗೆ ಲಾಭ ಬರುತ್ತೆ ಅಂದರೆ ನಾವು ಒಂದು ರೂಪಾಯಿ ಹಾಕದ್ರೆ ಎರಡು ರೂಪಾಯಿ ನಮಗೆ ಲಾಭ ಬರುತ್ತೆ ಅಂತ ನಾನು ಇದರಿಂದ ಹೇಳ್ತಾ ಇರೋದ್ ರೀ ಹತ್ತಿಯಲ್ಲಿ ನೋಡ್ಬೋದು ಹತ್ತಿಯಲ್ಲಿ ಇಳುವರಿ ಆರರಿಂದ ಏಳು ಕ್ವಿಂಟಲ್ ಆದ್ರೂ ಅದ್ರಲ್ಲಿ ಮಾರುಕಟ್ಟೆ ಬೆಲೆಗೆ ಸ್ವಲ್ಪ ಇಳುವರಿ ಸ್ವಲ್ಪ ಇಳುವರಿ ಬಂದ್ರೂ ಅಷ್ಟು ಲಾಭ ಆಗಲ್ಲ ಆಮೇಲೆ ಮೂರನೇದಾಗಿ ಭತ್ತ ಅದ್ರಲ್ಲಿ ಇಳುವರಿ ಜಾಸ್ತಿ ಇದೆ ಆದರೆ ಮಾರುಕಟ್ಟೆ ಬೆಲೆಗೆ ನೋಡಿದ್ರೆ ಅದರಿಂದ ಲಾಭ ತಕ್ಕ ಮಟ್ಟಿಗೆ ಬರುತ್ತೆ ಅಂತ ನನ್ನ ಅಭಿಪ್ರಾಯ